ಹಲೋ ಅಮೃತಾ ಅವರಾ ಹಾಂ ನಾನು ಸ್ಕೂಲಿಂದ ಕಾಲ್ ಮಾಡಿದ್ದೀನಿ ನಾನು ನಿಮ್ಮ ಮಗ ರಾಹುಲ್ ಬಗ್ಗೆ ಮಾತಾಡಬೇಕಿತ್ತು ಅದಕ್ಕೆ ಕಾಲ್ ಮಾಡಿದ್ದೀನಿ ಅವನದು ಹೇಗೆ ಓದ್ತಾನವನು ಮನೆಯಲ್ಲಿ ಮನೆಯಲ್ಲಿ ಹೇಗೆ ಓದ್ತಾನೆ ಹಾಂ ಹೋದ ಹೋದ ತಿಂಗಳು ಮತ್ತು ಅದರ ಹಿಂದಿನ ತಿಂಗಳು ಚೆನ್ನಾಗೆ ಮಾರ್ಕ್ಸ್ ತೆಗೆದಿದ್ದ ಎಕ್ಸಾಮಲ್ಲೆಲ್ಲ ಆದರೆ ಈ ಮಂತಲ್ಲಿ ಯಾಕೋ ಅವನು ಸರಿ ಮಾರ್ಕ್ಸ್ ತೆಗೆದಿಲ್ಲ ಹಾಗಾಗಿ ಅವನು ಚೆನ್ನಾಗಿ ಓದ್ತಿಲ್ಲ ಅಂತ ನೀವು ಸ್ವಲ್ಪ ಕೇರ್ ತಗೊಳ್ಳಿ

ಹಾಂ ಹಾಂ ಹಾಂ ಮತ್ತೆ ಇಲ್ಲಿ ಸ್ಕೂಲಲ್ಲೆಲ್ಲ ತುಂಬಾ ಗಲಾಟೆ ಮಾಡೋದು ತುಂಬ ಡಿಸ್ಟರ್ಬೆನ್ಸ್ ಮಾಡ್ತಾನೆ ಮತ್ತೆ ಸರಿಯಾಗಿ ಊಟ ಮಾಡಲ್ಲ ಅಕ್ಕಪಕ್ಕ ಕೂತ್ಕೊ ಹಾಂ ಓಕೆ ಅದನ್ನು ನಾವು ಮಾಡ್ತೀವಿ ಆದರೆ ಅವನು ತುಂಬ ತಲೆಹರಟೆ ಇದ್ದಾನೆ ಸ್ವಲ್ಪ ಅವನಿಗೆ ಕರೆಕ್ಟಾಗಿ ಮಾಡಿ ಒಂದು ಸ್ವಲ್ಪ ಹಾಂ ಚೆನ್ನಾಗಿ ಓದ್ತಾನೆ ಆದರೆ ಈ ಸರಿ ಯಾಕೋ ತುಂಬಾ ಮಾರ್ಕ್ಸ್ ಕಡಿಮೆ ತೆಗೆದುಬಿಟ್ಟಿದ್ದಾನೆ ಸ್ವಲ್ಪ ಚೆನ್ನಾಗಿ ಓದಿಸಿ ಹ್ಞೂ ಓಕೆ ಚೆನ್ನಾಗಿ ಓದಿಸಿ ಹಾಗೆ ತುಂಬಾ ಜಗಳ ಮಾಡ್ತಾನೆ ನೋಡಿ ಫ್ರೆಂಡ್ಸ್ ಜೊತೆ ಅಕ್ಕಪಕ್ಕದಲ್ಲಿ ತುಂಬಾ ಜಗಳ ಮಾಡ್ತಾನೆ ತುಂಬ ಕೀಟಲೆ ಸ್ವಲ್ಪ ಅದನ್ನು ಸ್ವಲ್ಪ ಸರಿ ಮಾಡಿ ನೆಕ್ಸ್ಟ್ ಟೆಸ್ಟಲ್ಲಿ ಚೆನ್ನಾಗಿ ಮಾರ್ಕ್ಸ್ ತೆಗಿಬೇಕು ಅವನು ಹಾಂ ಓಕೆ ಓಕೆ ಥ್ಯಾಂಕ್ಸ್